ನಮ್ಮ ಮನೆಯ ಅಕ್ಕಪಕ್ಕ ಸುತ್ತಲಿನ ಪ್ರದೇಶವನ್ನವನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಏಕೆಂದರೆ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಿಂದ ನಮ್ಮ ಮನೆಯ ಅಕ್ಕಪಕ್ಕ ಸ್ವಚ್ಛವಾಗಿರುತ್ತದೆ ಮತ್ತು ನಾವೂ ಕೂಡ ಆರೋಗ್ಯವಾಗಿರುತ್ತೇವೆ ಅಂತನೇ ಹೇಳ್ಬೌದು ನಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ಗಿಡ ಗೆಂಟೆಗಳನ್ನಾಗಿರ್ಬಹುದು ಎಲ್ಲವನ್ನೂ ವಾರಕ್ಕೆ ಒಂದು ಸಾರಿ ನಾನು ಕಿತ್ತು ಹಾಕುತ್ತೇನೆ ಅಂದ್ರೆ ವಾರಕ್ಕೆ ಒಂದು ಸಾರಿ ಗಿಡ ಗೆಂಟೆಗಳನ್ನು ಕಿತ್ತು ಹಾಕುವುದರಿಂದ ಹುಳ ಹುಪ್ಟೆಗಳು ಯಾವುದೇ ರೀತಿಯಲ್ಲಿ ನಮ್ಮ ಹತ್ತಿರ ಸುಳಿಯುವುದಿಲ್ಲ ಅಂತ ಹೇಳ್ಬೌದು ಹುಳ ಹುಪ್ಟೆಗಳು ಬರೋದಿಲ್ಲ ಕತ್ತಲಲ್ಲಿ ನಾವು ಆರಾಮಾಗಿ ಭಯವಿಲ್ಲದಂತೆ ಓಡಾಡ್ಬೌದು ಮತ್ತು ನಮ್ಮ ಅಕ್ಕಪಕ್ಕ ಮನೆಯ ಸುತ್ತ ನಾನು ವಾರಕ್ಕೆ ಒಂದು ಸಲ ಪ್ಲಾಸ್ಟಿಕ್ ಪೇಪರ್ಗಳನ್ನಾಗಿರ್ಬೋದು ಮುಂತಾದ ಕಸಗಳನ್ನೂ ಗುಡಿಸಿ ಹಾಕಿ ಪಿಕ್ ತಿಪ್ಪೆಗೆ ಎಸೆಯುತ್ತೇನೆ ಇದರಿಂದ ನಮ್ಮ ಅಕ್ಕಪಕ್ಕ ಸುತ್ತ ಸ್ವಚ್ಛವಾಗಿರುತ್ತದೆ ಯಾವುದೇ ಸೊಳ್ಳೆ ಹುಳ ಹುಪ್ಪಟೆಗಳು ಬರೋದಿಲ್ಲ ಸೊಳ್ಳೆ ಕಡಿಯುವುದರಿಂದ ಆರೋಗ್ಯ ಹಾಳಾಗುತ್ತದೆ ಆದ್ದರಿಂದ ಈ ಹಿಂಗೇನೂ ಆಗೋದಿಲ್ಲ ಏಕೆಂದರೆ ನಮ್ಮ ನಾನು ಪ್ರತಿ ನಾನು ಒಂದು ಪ್ರತಿ ಒಂದು ವಾರಕ್ಕೊಮ್ಮೆ ನಾನು ತಿಪ್ಪೆಯನ್ನು ಕ್ಲೀನ್ ಮಾಡೋದಾಗಿರ್ಬೋದು ನಮ್ಮ ನಮ್ಮ ಮನೆಯ ಸುತ್ತಲೂ ಗಿಡ ಗೆಂಟೆಗಳನ್ನು ಕಿತ್ತು ಹಾಕದಾಗಿರ್ಬಹುದು ಮತ್ತು ನಮ್ಮ ನಮ್ಮ ಮನೆ ಸುತ್ತಲೂ ಪೊರ್ಕೆಯಿಂದ ಕಸ ಗುಡಿಸೋದಾಗಿರ್ಬೋದು ಧೂಳು ಪಾಳನ್ನು ಕೊಡ್ಗಿ ಆಗಿರ್ಬೋದು ಮತ್ತು ನೀರಾಕಿ ಕಸಗಳನ್ನು ಗುಡಿಸೋದಾಗಿರ್ಬಹ್ದು ಮತ್ತು ನಮ್ಮ ಅಕ್ಕಪಕ್ಕ ಸುತ್ತಲಿನಲ್ಲಿ ಅಚ್ಕಟ್ಟಾಗಿ ಇಟ್ಟುಕೊಳ್ಳುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತದೆ ಅಂತ ಹೇಳ್ಬೋದು ನಾನು ಯಾವ್ಯಾವ ಕ್ರಮ ತಗದುಕೊಂಡಿದೀನಿ ಅಂತ ಬಂದಾಗ ನಮ್ಮ ಮನೆಯ ಸುತ್ತ ಒಂದು ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಅದೊಂದು ಆಯಿತಾ ಮತ್ತು ನಮ್ಮ ಮನೆಯ ಅಕ್ಕಪಕ್ಕ ಸುತ್ತ ಎಲ್ಲ ಎಲ್ಲ ವಸ್ತುಗಳನ್ನು ಯಾವುದಾದರೂ ಬೇಡವಾದ ವಸ್ತುಗಳನ್ನು ನೀಟಾಗಿ ಜೋಡಿಸೋದಾಗಿರ್ಬಹ್ದು ಮತ್ತು ನಮ್ಮ ಮನೆಯ ಅಕ್ಕಪಕ್ಕ ಸುತ್ತದಲ್ಲಿ ಯಾವುದಾದರೂ ನೀರಿನ ಹೊಂಡ ಅಥವಾ ಏನಾದ್ರೂ ಇದ್ದರೆ ಅದನ್ನು ತೊಳೆದು ಪ್ರತಿ ವಾರಕೊಮ್ಮೆ ನೀರು ತುಂಬಿ ಇಡುವುದು ಇನ್ನೊಂದು ಆ ನೀರನ್ನು ಜಾಸ್ತಿ ದಿನ ನಾವು ಉಪಯೋಗಿಸಬಾರದು ಸೊಳ್ಳೆ ನೊಣಗಳಿಂದ ಆರೋಗ್ಯ ಹಾಳಾಗುತ್ತದೆ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವ್ದಾದ್ರೂ ಡ್ರಮ್ಮಿಗೆ ನೀರು ತುಂಬಿದರೆ ವಾರಕ್ಕೊಂದು ಸರ್ತಿ ತೊಳೆದು ಮತ್ತೆ ಹೊಸ ನೀರನ್ನು ತುಂಬಿಕೊಳ್ಳುವುದಾಗಿರ್ಬಹುದು ಇನ್ನೊಂದು ಅಂತ ಬಂದಾಗ ಮತ್ತು ಯಾವುದಾದರೂ ಒಂದು ಕೀಟಗಳು ಅಥವಾ ಬೇರೆ ಬೇರೆ ಯಾವುದಾದರೂ ಒಂದು ಏನಾದ್ರೂ ಗಿಡಗಳು ಏನಾದ್ರು ಖಾಯಿಲೆ ಬಂದಿದ್ದರೆ ಅವುಗಳನ್ನು ಕಡ್ದು ಹಾಕಿ ಬೇರೆನೇ ರೀತಿಯಲ್ಲಿ ನಾವು ನೋಡಿಕೊಳ್ಳೋದಾಗಿರ್ಬೋದು ಇವೆಲ್ಲ ಕ್ರಮಗಳನ್ನು ಬೆಳೆಸ್ಕೊಂಡ್ವಿ ನಮ್ಮ ಮನೆಯ ಅಕ್ಕಪಕ್ಕಕ್ಕೆ ಗಿಡ ಗೆಂಟೆಗಳನ್ನು ಅಂದರೆ ಮರ ಗಿಡಗಳನ್ನು ಬೆಳೆಸುವುದ್ರಿಂದ ಆ ಮರ ಗಿಡಗಳು ಹೆಚ್ಚು ಆಮ್ಲಜನಕವನ್ನು ಕೊಡುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಉಂಟು ಮಾಡೋಲ್ಲ ಆ ಗಿಡ ಗೆಂಟೆಗಳನ್ನು ಬೆಳೆಸುವುದರಿಂದ ಆಮ್ಲಜನಕ ಹೆಚ್ಚಾಗುತ್ತದೆ ನಮ್ಮ ಪರಿಸರ ನಮ್ಮ ಮನೆಯ ಸುತ್ತಮುತ್ತ ಫ್ರೆಶ್ ಗಾಳಿಯನ್ನು ನಾವು ಕುಡೀಬೋದು ಫ್ರೆಶ್ ಗಾಳಿ ಕುಡಿಯೋದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇಂಗಾಲದ ಡೈಆಕ್ಸೈಡು ಕಡಿಮೆ ಆಗುತ್ತೆ ಆಗ ನಮ್ಮ ಆರೋಗ್ಯ ಎಲ್ತೀಯಾಗಿರುತ್ತೆ ಅಂತನೇ ಹೇಳ್ಬಹುದು